ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಅದೊಂದು ಖುಷಿ ಪೂಜೆ ಮಾಡಿದ್ರೇ ನಿಮ್ಮಮನೆಯಲ್ಲಿ ಮನೆಯಲ್ಲಿ ನಾನೆ ಪೂಜೆ ಮಾಡ್ತೀನಿ ಮಾ ಫೋಟೋ ಎಲ್ಲ ತೊಳೆದು ಕು ಹೂ ಒರೆಸಿ ಕುಂಕುಮ ಹಚ್ಚಿ ಹೂವು ಇಟ್ಟು ದೀಪ ಹಚ್ಚಿ ಉದಿನಕಡ್ಡಿ ಹಚ್ಚಿ ಸಾಂಬ್ರಾಣಿ ಹಾಕಿ ಎಲ್ಲ ತುಂಬ ಮನೇಲೆ ಚೆನ್ನಾಗಿರುತ್ತೆ ಆ ವಾತಾವರಣಲಿ ಚೆನ್ನಾಗಿ ಪೂಜೆ ಮಾಡಿದರೆ ಅದೊಂದು ಇಷ್ಟ ನನಗ್ ಪೂಜೆ ಮಾಡೋದಂದರೆ ಮತ್ತು ಹೊರಗಡೆ ಎಲ್ಲಾದರು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಚೆನ್ನಾಗಿನೇ ನನಗ್ ಪೂಜೆ ಮಾಡಬೇಕಂದ್ರೆ ನನಗೆ ಆಂಜನೇಯನ ಗುಡಿಗೆ ಹೋದ್ರೆ ಬೆಳಗ್ಗೆ ಐದು ಗಂಟೆಗೋಗಿ ಎಲ್ಲ ತೊಳೆದು ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಚೆನ್ನಾಗಿ ಪೂಜೆ ಮಾಡ್ತೀನಿ ಹೂವು ಇಟ್ಟು ಅಷ್ಟು ಇಷ್ಟ ನನಗ್ ಪೂಜೆ ಮಾಡೋದಂದರೆ ಮತ್ತು ನಮ್ಮ ಮನೆ ಬಾಗಿಲಾಗ ಒಂದು ದೇವಸ್ಥಾನ ಇದೆ ಅಲ್ಲಿ ನಮ್ಮ ಅಜ್ಜಿನೇ ಪೂಜೆ ಮಾಡ್ತಾರೆ ನಮ್ಮ ಅಜ್ಜಿಗೆ ವಯಸ್ಸು ಆಗಿದೆ ನಮ್ಮ ಅಜ್ಜಿ ಕೈಲಿ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಅಜ್ಜಿ ಬದಲು ನಾನೆ ಮಾಡ್ತಿನೆಲ್ಲ ಮತ್ತು ನಾ ಅದೊಂದು ಚೆನ್ನಾಗಿ ನನಗ್ ಪೂಜೆ ಮಾಡಬೇಕಂದ್ರೆ ಮತ್ತು ನೈವೇದ್ಯ ಪಾಯಸ ಮಾಡಿ ನೈವೇದ್ಯ ಇಟ್ಟು ಮತ್ತು ಚೆನ್ನಾಗ್ ಮಾಡ್ತೀವಿ ಪೂಜೆ ಮಾಡ್ಬೇಕಂದ್ರೆ ಅದೊಂಥರ ಖುಷಿ ನನಗೆ ಮನೆಯಲ್ಲಿ ಮನೆಯಲ್ಲಾದರು ಗುಹಂ ಬೇರೆ ದೇವಸ್ಥಾನಲ್ಲಾದ್ರು ಮತ್ತು ನಮ್ಮ ಅಜ್ಜಿ ಮನೆಯಲ್ಲಾದರು ಎಲ್ಲ ನಾನೆ ಮಾಡ್ತೀನಿ ಅದೊಂದು ಇಷ್ಟ ನನಗ್ ಪೂಜೆ ಮಾಡಬೇಕಂದ್ರೆ ಮತ್ತು ನಮ್ಮ ಅಜ್ಜಿ ಕೈಲಿ ಆಗೋಲ್ಲ ಅದಕ್ಕೆ ನಾನೆ ಮಾಡ್ತೀನಿ ಅಲ್ಲೊಗೆಲ್ಲ ತೊಳೆದು ಮತ್ತು ಅದು ಎಲ್ಲ ಒರೆಸಿ ಕುಂಕುಮ ಹಚ್ಚಿ ಹೂವು ಇಟ್ಟು ಎಲ್ಲ ನಾನೆ ಮಾಡ್ತೀನಿ ಅದೊಂದು ಚೆನ್ನಾಗ್ ನಾನು ಪೂಜೆ ಮಾಡಬೇಕಂದ್ರೆ ಮತ್ತು ಹಬ್ಬದ್ ದಿನಗಳಲ್ಲುಕೂಡ ನಾನೆ ಮಾಡ್ತೀನಿ ಮತ್ತು ಹಬ್ಬದ್ ದಿನಗಳೆಲ್ಲ ಅನ್ನ ಸಾಂಬಾರ್ ಹೋಳ್ಗಿ ಹಪ್ಳ ಎಲ್ಲ ನೈವೇದ್ಯ ಮಾಡಿ ದೇವರಿಗೆ ಇಟ್ಟು ಪೂಜೆ ಮಾಡ್ತೀನಿ ಮತ್ತು ಚೆನ್ನಾಗಿ ಪೂಜೆ ಮಾಡ್ಬೇಕಂದ್ರೆ ಅದಕ್ಕೊಂದು ಪದ್ಧತಿ ಇರುತ್ತೆ ಪೂಜೆ ಮಾಡಬೇಕಂದ್ರೆ ಮತ್ತು ಹೆಂಗೆ ಬೇಕಾದ್ರಂಗೆ ಮಾಡಬಾರ್ದು ಚೆನ್ನಾಗ್ ಮಾಡಬೇಕು ಬೇಬಿಷ್ಟೆ ಮಾಡಬಾರ್ದು ಪೂಜೆ ಮಾಡೋಕ್ಕಲ ಹೆಂಗ್ ಒಂದುಸಲ ಕುಂತಿವಿ ಅಂದರೆ ಅವಾಗೆ ಮಾಡಿ ಮುಗಿಸಿಬಿಡ್ಬೇಕು ಮತ್ತು ಬೇರೆ ಆ ಕೆಲಸ ಐತಿ ಈ ಕೆಲಸ ಆಯ್ತು ಅಂತ ಎದ್ದೋಗಬಾರ್ದು ಅಲ್ಲೇ ಕುಂತ್ಕಂಡು ಎಷ್ಟೋತನ ಆಗಲಿ ಪೂಜೆ ಮಾಡಿ ಎದ್ದೇಳ್ಬೇಕು ನಮಗೆ ಏನೇನು ಬೇಡಿಕೆ ಅದವೆಲ್ಲ ಬೆಳ್ಕು ಬೇಡ್ಕೊಬೇಕು ಪೂಜೆ ಮಾಡಿ ದೇವರಹತ್ರ ಚೆನ್ನಾಗ್ ಮಾಡ್ಬೇಕು ಪೂಜೆನಾ ಮತ್ತು ಕಾಟಚಾರಕ್ಕೆ ಪೂಜೆ ಮಾಡಬಾಡ್ದು ನಿಷ್ಠೆಯಿಂದ ಮಾಡಬೇಕು ಆವಾಗ ತುಂಬ ಮನ್ಸಿಗೆ ಪೂಜೆ ಮಾಡಿದ ತಕ್ಷಣ ತುಂಬ ಮನಸ್ಸಿಗೆ ಖುಷಿ ಅನಿಸುತ್ತೆ ಮನೆಯಲ್ಲಿ ಪೂಜೆ ಮಾಡಿದದೇನೊ ವಾತಾವರಣ ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ಇರುತ್ತೆ ಪೂಜೆ ಮಾಡಿದರೆ ಮತ್ತು ನಮ್ಮ ಅಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರೆ ನಾನು ಪೂಜೆ ಮಾಡ್ತೀನಿ ನಮ್ಮ ಮನೇಲಿ ಹೆಚ್ಚು ಪೂಜೆ ಮಾಡೋದಂದರೆ ನಾನೇ ಅದು ನನಗ್ ಪೂಜೆ ಮಾಡೋದಂದರೆ ಅಷ್ಟು ಇಷ್ಟ ಅದಕ್ಕೆ ನಾನೇ ಮಾಡ್ತೀನಿ ಎಲ್ಲರ್ಕಿಂತ ಆಂಜನೇಯಗ್ ಹೋಗೋದಂದರೆ ಇಷ್ಟ ಬೆಳಗ್ಗೆ ಐದು ಗಂಟೆಗೆ ಎದ್ದು ಆಂಜನೇಯಗೆ ಅಂಜನೇಯನ ಹೂವು ಎಲ್ಲ ದೇವರ ಸಾಮಾನ್ ಏನೇನು ಐತಿ ಎಲ್ಲ ಇಟ್ಕಂಡೋಗಿ ಎಲ್ಲ ಪೂಜೆ ಮಾಡಿಬರ್ತಿನಿ ತೊಳೆದು ಕುಂಕುಮ ಹಚ್ಚಿ ಹೂವು ಇಟ್ಟು ಕರ್ಪುರ ಬೆಳಗಿ ಸಾ ಮತ್ತು ಪ್ರದರ್ಶನ ಹಾಕಿ ಎಲ್ಲ ಮಾಡಿ ಬರ್ತಿವಿ ಚೆನ್ನಾಗಿರುತ್ತೆ ಮತ್ತು ಮಾ ಸೋಮವಾರ ಮಂಜುನಾಥಗೆ ಹೋಗಿಬರ್ತಿವಿ ಮಂಗಳವಾರ ಹುಲಿಗ್ಯಮ್ಮಗೆ ಹೋಗಿಬರ್ತಿವಿ ಬುಧವಾರ ರಾಘವೇಂದ್ರ ಸ್ವಾಮಿ ಆ ಥರ ವಾರದೆಲ್ಲ ದೇವರಿಗೆ ಹೋಗಿಬರ್ತಿವಿ ಚೆನ್ನಾಗಿರುತ್ತೆ ಶನಿವಾರ ಆಂಜನೇಯಗೋಗ್ತೀವಿ ಮನ್ಸಿಗೆ ಒಂದೇನೊ ನಮ್ಮದಿ ದೇವ್ರಿಗೆ ಹೋದರೆ ಪೂಜೆ ಮಾಡಿದರೆ ಖುಷಿ ಅದೊಂದು ಚೆನ್ನಾಗಿರುತ್ತೆ ಪೂಜೆ ಮಾಡಿದರೆ ಮನೇಯಲ್ಲಿ ಚೆನ್ನಾಗಿರುತ್ತೆ ಹೊರಗಡೆ ಚೆನ್ನಾಗಿರುತ್ತೆ ಪೂಜೆ ಮಾಡಿದರೆ ಮತ್ತು ಮಧ್ಯಾಹ್ನೊತ್ತು ಪೂಜೆ ಮಾಡಬಾರ್ದು ಬೆಳಗ್ಗೆ ಆಯಿತು ಸಂಖ್ಯೆ ಸನ್ ಬೆಳಗ್ಗೆ ಸಾಯಂಕಾಲೇನ ಮಾಡಬೇಕು ಅದು ಚೆನ್ನಾಗಿರುತ್ತೆ ಮತ್ತು ಮತ್ತು ತುಳ್ಸಿ ತುಳಿಸಿ ಮುಂದೆ ದೀಪ ಹಚ್ಚಿ ಊದಿನ್ ಕಡ್ಡಿ ಹಚ್ಬೇಕು ಮನೆಗೆ ಒಳ್ಳೆದದು ಮತ್ತು ಚೆನ್ನಾಗಿ ಪೂಜೆ ಮಾಡೋದಂದರೆ ನಮ್ಮ ಅಜ್ಜಿಯರ್ ಮನೆಯಲ್ಲು ನಾನೇ ಮಾಡ್ತೀನಿ ನಮ್ಮ ಮನೆಯಲ್ಲು ನಾನೇ ಮಾಡ್ತೀನಿ ಚೆನ್ನಾಗಿರುತ್ತೆ ಪೂಜೆ ಮಾಡೋದಂದರೆ ನನಗ್ ಪೂಜೆ ಮಾಡೋದಂದರೆ ಅಷ್ಟು ಇಂಟ್ರೇಸ್ಟ್ ಅದಕ್ಕೆ ಬೆಳಗ್ಗೆ ಎದ್ದು ಗಡಾನ ಮಾಡ್ಬಿಡ್ತೀನಿ ಅಷ್ಟು ಖುಷಿ ನನಗ್ ಪೂಜೆ ಮಾಡೋದಂದರೆ ದೇವ್ರಂದ್ರೆ ಅಷ್ಟು ಇಷ್ಟ ನನಗೆ ಆ ಪದ್ದತಿಗಳು ಅವೆಲ್ಲ ನನಗ್ ತುಂಬ ಇಷ್ಟ ಪೂಜೆ ಮಾಡೋದಾಗಲಿ ಹಬ್ಬದ್ ದಿನ ಎದ್ದು ಗಡನಾ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗು ಕಲೆತು ಊಟ ಮಾಡೋದ್ ತುಂಬ ಚೆನ್ನಾಗಿರುತ್ತೆ ಹಬ್ಬದ ದಿನಗಳಲ್ಲಾದರು ಮನೆಯಲ್ಲಿ ಏನಾದರು ಪೂಜೆ ಏನಾದರು ಪೂಜೆಗಳಿದ್ರೆ ಚೆನ್ನಾಗಿರುತ್ತೆ ನಮ್ಮಮನೆಲ್ಲೀ ಮತ್ತು ಹಬ್ಬ ಮಾಡ್ತೀವಿ ನಾವು ಭರತಹಬ್ಬ ಅವಾಗ ಪೂಜೆ ನಾವೇ ಮಾಡ್ತೀನಿ ನಾನೇ ಮಾಡ್ತಿನಿ ಮನೇಲೆಲ್ಲ ಮತ್ತು ನಾವು ಹಬ್ಬ ಮಾಡ್ತೀವಿ ಅದಕ್ಕೆ ಅಡ್ಲಿಗೆ ತುಂಬಿಸಿ ಎಲ್ಲ ಚೆನ್ನಾಗ್ ಮಾಡ್ತಿವಿ ನಾವು ಪೂಜೆ ಆ ಪದ್ದತಿಗಳ ನಾವು ಅನುಸರಿಸ್ತೀವಿ ಚೆನ್ನಾಗಿರುತ್ತೆ ಪೂಜೆ ಮಾಡೋದು ಅಂದರೆ ಅದು ತುಂಬ ಕಷ್ಟ ಏನಲ್ಲ ತುಂಬ ಈಸಿ ಪೂಜೆ ಮಾಡೋದಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ದಸ್ರಾಬ್ಬ ಮಾಡ್ತೀವಿ ದಸ್ರಾಹಬ್ಬದಲ್ಲಿ ಪೂಜೆ ನಾನೆ ಮಾಡ್ತೀನಿ ಯುಗಾದಿ ಹಬ್ದಲ್ಲಿ ಪೂಜೆ ನಾನೆ ಮಾಡ್ತೀನಿ ಮತ್ತು ಹೊರಗಡೆ ದೇವರಿಗೆಲ್ಲ ಹೋಗಿ ಕೈ ಮುಕ್ಕೊಂಡು ಬರ್ತಿವಿ ಕಾಯಿ ಒಡೆಸ್ಕೊಂಡ್ ಬರ್ತಿವಿ ಚೆನ್ನಾಗಿರುತ್ತೆ ಚೆನ್ನಾಗಿ ಪೂಜೆ ಮಾಡೋದಂದರೆ ನನಗ್ ತುಂಬ ಇಷ್ಟ ಮನೇಲೆ ಮಾಡ್ತೀನಿ ಹೊರಗಡೆನು ಮಾಡ್ತೀನಿ ಪೂಜೆನ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾವೆಲ್ಲಾದರು ಫ್ಯಾಮ್ಲಿಯೆಲ್ಲ ಕಲ್ತು ಹೋಗ್ತಿವಿ ದೆವ್ರಿಗೆ ಹೊರಗಡೆ ದೇವಸ್ಥಾನಕ್ಕೆ ಎಲ್ಲಾ ಚೆನ್ನಾಗಿರುತ್ತೆ ಮನೆಯಲ್ಲಿಯು ಚೆನ್ನಾಗಿರುತ್ತೆ ಪೂಜೆ ಮಾಡಿದರೆ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಪೂಜೆ ಮಾಡಿದರೆ ಪೂಜೆ ಮಾಡಿದರೆ ಕಷ್ಟಗಳು ಏನಿರೋಲ್ಲ ಪದ್ದತಿಗಳು ಚೆನ್ನಾಗಿರ್ತವ್ ಪೂಜೆ ಮಾಡೋದಂದರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡಿದರೆ ಮನೆಗೆ ಒಳ್ಳೇದಾಗುತ್ತೆ ಏನು ಕಷ್ಟಗಳಿರೋಲ್ಲ ಶಾಂತಿ ನೆಮ್ಮದಿ ಮನೇಲೆಲ್ಲ ಇರುತ್ತೆ ಜಗಳ ಯಾರು ಆಡೋಲ್ಲ ಪೂಜೆ ಮಾಡಿದರೆ ಆ ಥರ ಮತ್ತು ದೇವರ ಕಡೆ ನಾವು ಬೇಡ್ಕೊಬೌದು ನಮಗೆ ಏನಾದರು ಬೇಕು ಅಂದರೆ ಎಲ್ಲ ಚೆನ್ನಾಗ್ ಮಾಡ್ಬೌದು ಬೇಬಿಷ್ಟೆ ಮಾಡಬಾರ್ದು ದೇವ್ರನ್ನ ಚೆನ್ನಾಗ್ ಮಾಡ್ಬೇಕು ಪೂಜೆನ ಚೆನ್ನಾಗಿರುತ್ತೆ ಪೂಜೆ ಮಾಡಿದ್ರೆ